ಅಡುಗೆ ಮಾಡುವಾಗ ನಾವು ಕೆಲವೊಂದು ಬೇರೆ ಬೇರೆ ಪಾತ್ರೆಗಳನ್ನು ಬಳಸುತ್ತೇವೆ ಅಂದರೆ ಬೆಳಗ್ಗೆ ನಾವು ಚಾ ಮಾಡಬೇಕಾದ್ರೆ ಒಂದು ಸಣ್ಣ ಅಂದರೆ ಮನೆಯಲ್ಲಿ ತುಂಬ ಮಂದಿ ಇದ್ರೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಬೇಕಾಗ್ತದೆ ಒಂದೆರಡು ಮಂದಿ ಇದ್ರೆ ಒಂದು ಸಣ್ಣ ಪಾತ್ರೆ ತಗೊಂಡು ಅದಕ್ಕೆ ಒಂದು ಚಾಗೆ ಅಂತ ಒಂದು ಬೇರೆ ಪಾತ್ರೆ ಇರ್ತದೆ ಸೊ ಅದಾದ್ಮೇಲೆ ಮಧ್ಯಾಹ್ನ ನಾವು ಊಟ ತರ್ ಸಾಂಬಾರು ಎಲ್ಲಾ ಮಾಡಬೇಕಾದ್ರೆ ಇದು ಅನ್ನಕ್ಕೆ ನಾವು ದೊಡ್ಡ ಪಾತ್ರೆಯನ್ನು ಯೂಸ್ ಮಾಡ್ತೇವೆ ಮತ್ತು ಸಾಂಬಾರು ಸಾಂಬಾರು ಮಾಡಬೇಕಿದ್ರೆ ನಾವು ಒಂದು ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಯೂಸ್ ಮಾಡ್ತೇವೆ ಬೇಳೆ ಸಾರು ಮೇಡ್ ಮಾಡಬೇಕಾದ್ರೆ ನಾವು ಕುಕ್ಕರನ್ನು ಯೂಸ್ ಮಾಡ್ತೇವೆ ಅದೇ ಥರ ಇನ್ನೊಂದು ಮೀನು ಮಾಡಬೇಕಾದ್ರೆ ನಾವು ಈ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಪಾತ್ರೆಯನ್ನು ಉಪಯೋಗಿಸ್ತಿಲ್ಲ ನಾವು ಮೀನಿನ ಪಾತ್ರೆಗೆ ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸ್ತೇವೆ ಮತ್ತು ಮನೆಯಲ್ಲಾದರೆ ನಾವು ಅಷ್ಟು ಸಣ್ಣ ಸಣ್ಣ ಪಾತ್ರೆಯನ್ನೆಲ್ಲ ಉಪಯೋಗಿಸ್ತೇವೆ ಒಂದು ವೇಳೆ ನಮ್ಮಮನೆಲಿ ಫಂಕ್ಷನ್ ಇದ್ರೆ ನಾವು ಬೇರೆ ಸೈಡಿಗೆ ಅವರಿಗೆ ಆರ್ಡರ್ ಕೊಟ್ಟು ಅವರು ಮನೆಗೆ ತಂದು ಹಾಕ್ತಾರೆ ಆವಾಗ ನಾವು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾಗ್ತದೆ ಅಂದರೆ ಅವರದ್ದೆ ಬೇರೆ ಬೇರೆ ಅಲ್ಯೂಮಿನಿಯಂ ಪಾತ್ರೆ ಬೇರೆ ಬೇರೆ ವಿಧವಾದ ಪಾತ್ರೆಗಳು ನಮಗೆ ಸಿಗುತ್ತೆ ಇನ್ನು ನಮ್ಗೆ